ನನಗೆ ಇಷ್ಟವಾದ ಅಡ್ಗೆ ಅಂತ ಅಂದರೆ ಉಪ್ಸಾರು ಮುದ್ದೆ ಅನ್ನ ಇಡ್ಲಿ ಸಾಂಬಾರ್ ಅಂದರೆ ನನಗೆ ತುಂಬ ಇಷ್ಟ ನನಗೆ ಯಾವಾಗ್ಲುನು ದಿನ ಮುದ್ದೆ ಉಪ್ಸಾರು ಕೊಟ್ಟರೆ ನನಗೆ ತುಂಬ ಇಷ್ಟವಾಗಿ ನಾನು ತಿಂತೀನಿ ಅದ್ರಲ್ಲೂ ನನಗೆ ನುಗ್ಗೆ ಸೊಪ್ಪು ಉಪ್ಸಾರು ಅಂದರೆ ನನಗೆ ತುಂಬ ಇಷ್ಟ ಅದರಲ್ಲಿ ತುಂಬ ಹೆಲ್ತಿ ಇರುತ್ತೆ ನುಗ್ಗೆ ಸೊಪ್ಪು ಉಪ್ಸಾರು ಅಂದರೆ ನಾನು ಬೇರೆ ಕಡೆ ಯಾವ್ದಾದ್ರು ನೆಂಟರು ಮನೆಗೆ ಹೋದ್ರೆ ಸಂಬಂಧಿಗಳ ಮನೆಗೆ ಹೋದರೆ ನಾನು ಫಸ್ಟ್ ಕೇಳೋದೇನೆ ನುಗ್ಗೆ ಸೊಪ್ಪು ಉಪ್ಸಾರು ಮುದ್ದೆ ಮಾಡಿ ಅಂತ ಕೇಳ್ತೀನಿ ನನಗೆ ತುಂಬ ಇಷ್ಟವಾದದ್ದು ಅಡ್ಗೆ ಅಂದರೆ ಉಪ್ಸಾರು ಉಪ್ಸಾರು ಉಪ್ಸಾರು ಮತ್ತು ಈಗ ನಮ್ಮ ಒಂದು ಅಮ್ಮ ಮನೆಗೆ ಹೋದಾಗ ಮತ್ತು ನಮ್ಮ ಒಂದು ಅಕ್ಕ ಮನೆಗೆ ಹೋದಾಗ ಉಪ್ಸಾರು ಮತ್ತು ನಮ್ಮ ಯಜ್ಮಾನ್ರಿಗ್ ಬಂದು ಉಪ್ಸಾರು ಅಂದರೆ ಏನು ಅಂತನೇ ಗೊತ್ತಿಲ್ಲ ಅವ್ರಿಗೆ ಉಪ್ಸಾರು ಅಂದರೆ ಇಷ್ಟನೇ ಆಗ್ತಿರಲಿಲ್ಲ ಆದರೆ ನಾನು ಉಪ್ಸಾರು ಮಾಡಿಕೊಟ್ಟಾಗ ಅವರು ತುಂಬ ಇಷ್ಟಪಟ್ಟು ಉಪ್ಸಾರನ್ನ ತಿಂತಾರೆ ಅವ್ರಿಗೂ ತುಂಬ ಉಪ್ಸಾರು ಅಂದರೆ ಇಷ್ಟ ನನ್ಗೂ ತುಂಬ ಉಪ್ಸಾರು ಅಂದರೆ ಇಷ್ಟ ಉಪ್ಸಾರು ಮತ್ತು ತಿಂಡಿಯಲ್ಲಿ ಬಂದು ಇಡ್ಲಿ ಸಾಂಬಾರ್ ಅಂದರೆ ನನಗೆ ತುಂಬ ಇಷ್ಟ ಇಡ್ಲಿ ಸಾಂಬಾರ್ ನಾನು ಯಾವ ಥರದ್ದುನೂ ಹೋಟ್ಲಿಗೆ ಹೋದ್ರೆ ಉಪ್ಸಾರು ಮುದ್ದೆ ಕೇಳ್ತೀನಿ ಉಪ್ಸಾರು ಮುದ್ದೆ ಇಲ್ಲಾಂತ ಅಂದರೆ ಇಡ್ಲಿ ಸಾಂಬಾರ್ ಕೇಳ್ತೀನಿ ಇವೆರಡೇ ನನಗೆ ತುಂಬ ತುಂಬ ತುಂಬ ಇಷ್ಟ ಉಪ್ಸಾರು ಏನಕ್ಕೆ ಇಷ್ಟ ಅಂತ ಅಂದರೆ ಅದು ಬಿಸಿ ಬಿಸಿಯಲ್ಲಿ ತಿನ್ನುವಾಗ ತುಂಬ ರುಚಿ ಇರುತ್ತೆ ಮತ್ತು ಹೆಲ್ತಿಗೆ ಒಳ್ಳೇದು ಯಾ ನಮ್ಮ ಒಂದು ಆರೋಗ್ಯಕ್ಕೆ ಅದು ಚೆನ್ನಾಗಿರುತ್ತೆ ಈಗ ಬಿ ಪಿ ಶುಗರು ಇದಕ್ಕೆಲ್ಲ ಡಾಕ್ಟ್ರುಗಳು ಫಸ್ಟು ಮುದ್ದೆ ತಿನ್ನಿ ಮುದ್ದೆ ತಿನ್ನಿ ಅಂತಾರೆ ಅದೇ ರೀತಿ ನನಗೆ ಓ ಮುದ್ದೆ ಉಪ್ಸಾರು ಅಂದರೆ ತುಂಬ ಇಷ್ಟಪಟ್ಟು ತಿಂತೀನಿ ಡಾಕ್ಟ್ರುಗಳು ಹೇಳ್ತಾರೆ ನೀವು ಮುದ್ದೆ ತಿಂತೀರಾ ಅಂದಾಗ ಅದು ಸರ್ ಮುದ್ದೆ ತಿಂತೀನಿ ಅಂತ ಹೇಳ್ತೆ ಸರಿ ಮುದ್ದೆ ತಿನ್ನಿ ಅಂತ ಹೇಳ್ತಾರೆ ಏನಾದ್ರುನುನು ಬೇರೆ ಕಡೆ ಹೋಗಿ ಮುದ್ದೆ ಕೇಳುವಾಗ ಅವ್ರು ನಮ್ಮ ಸಂಬಂಧಿಗಳು ಹಾಗೇ ಅಂತಾರೆ ಮುದ್ದೆ ಅಂದರೆ ನೀನು ಮುದ್ದೆ ಪ್ರಿಯೆ ನೀನು ಮುದ್ದೆ ಅಂದರೆ ನಿನಗೆ ಪ್ರಾಣ ನಿನಗೆ ಅಂತ ಹೇಳಿಬಿಟ್ಟು ನನ್ಗೋಸ್ಕರವೇ ಒಂದು ಮುದ್ದೆ ಮಾಡಿ ಕೊಡ್ತಾರೆ ಅಷ್ಟು ನಾನು ಇಷ್ಟಪಡ್ತಿನಿ ಮುದ್ದೆ ಅಂತ ಅಂದ್ರೆ ನಮ್ಮ ಮನೇಲಿ ಡೈಲಿ ನಾವು ಮುದ್ದೆ ಮಾಡೋದಿಲ್ಲ ಆದರೆ ನನಗೆ ಮುದ್ದೆ ಬೇಕು ಅಂತ ಅಂತೀನಿ ನಮ್ಮ ಮನೇಲಿ ಮುದ್ದೆ ಮುದ್ದೆ ಮಾಡೋದು ಹದಿನೈದು ದಿನಕ್ಕೆ ಒಂದು ಸರಿ ತಿಂಗ್ಳಿಗೆ ಒಂದು ಸರಿ ಮಾಡ್ತಿದ್ದೊ ಇವಾಗ ನಾನು ಡೈಲಿ ಮುದ್ದೆ ಮು ಮಾಡುವಾಗ ನಮ್ಮಲ್ಲೇ ಅದು ಹೇಳ್ತಾರೆ ನೀನು ಮುದ್ದೆ ಮುದ್ದೆ ಮುದ್ದೆ ಮುದ್ದೆ ಅಂತ ನೀನು ಮುದ್ದೆ ಥರವೇ ಆಗ್ಬಿಟ್ಟಿದ್ದೀಯ ಅಂತ ಹೇಳ್ತಾರೆ ಹೌದು ಮುದ್ದೆಯಲ್ಲಿ ಹಲವಾರು ರೋಗ ನಿರೋಧಕ ಶಕ್ತಿಗಳಿದೆ ಮುದ್ದೆ ತಿನ್ನೋದ್ರಿಂದ ನಮಗೆ ಖಾಯ್ಲೆಗಳು ಬರೋದು ಕಮ್ಮಿಯಾಗುತ್ತೆ ಮುದ್ದೆ ಬಂದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಮುದ್ದೆಯಿಂದ ನಮಗೆ ಯಾವ ಒಂದು ನಿಶ್ಶಕ್ತಿ ಬರೋದಿಲ್ಲ ಮುದ್ದೆ ಅನ್ನ ತಿಂದಾಗ ನಮಗೆ ತುಂಬ ನಿಶ್ಶಕ್ತಿ ಆಯ್ತದೆ ಮತ್ತು ಮುದ್ದೆ ತಿನ್ನುವಾಗ ನಮ್ಮ ಬಾಡಿ ನಮ್ಮ ದೇಹದಲ್ಲಿ ಒಂದು ಗಟ್ಟಿ ತ ಗಟ್ಟಿ ಆಗುತ್ತೆ ಮತ್ತು ನಮಗೆ ಸ್ ಅವಾಗ ಬೇಗ ಸುಸ್ತಾಗೋದಿಲ್ಲ ಬೇಗ ಹೊಟ್ಟೆ ಹಸಿಯೋದಿಲ್ಲ ಮುದ್ದೆ ತಿನ್ನುವಾಗ ಮುದ್ದೆ ಮುದ್ದೆ ಉಪ್ಸಾರು ಮತ್ತು ಮುದ್ದೆ ಬಸ್ಸಾರು ಮುದ್ದೆ ಮೊಸ್ಸಪ್ಪು ಅಂದರೆ ನನಗೆ ಇಷ್ಟ ಮುದ್ದೆಯಲ್ಲಿ ಯಾವ ಸಾಂಬಾರು ಆದ್ರೂ ಸರಿ ಮುದ್ದೆ ಇಷ್ಟಪಡ್ತೀನಿ ಅದರಲ್ಲಿ ಮುದ್ದೆ ಚಿಕನ್ ಸಾರು ಅಂದರೆ ಇನ್ನೂ ತುಂಬ ತುಂಬ ಇಷ್ಟ ಚಿಕನ್ ಸಾರು ಮುದ್ದೆ ಇದುಬಿಟ್ರೆ ನನಗೇನು ಬೇಡ ಅನ್ನ ಅನ್ನ ಅಂತ ಅಂದ್ರೆ ನನಗೆ ಇಷ್ಟವೇ ಆಗೋದಿಲ್ಲ ಮುದ್ದೆಯೇ ಇಷ್ಟ ಆಗುತ್ತೆ ಮುದ್ದೆ ಮುದ್ದೆಯಲ್ಲಿ ಹಲವಾರು ರೀತಿ ಮುದ್ದೆಗಳ ಮಾಡ್ತಾರೆ ಕಪ್ಪು ಮುದ್ದೆ ಕೆಂಪು ಮುದ್ದೆ ಬಿಳಿ ಮುದ್ದೆ ಎಲ್ಲ ಮಾಡ್ತಾರೆ ನನಗೆ ಕೆಂಪು ಮುದ್ದೆ ಅಂದರೆ ತುಂಬ ಇಷ್ಟ ಕೆಂಪು ಮುದ್ದೇಲಿ ಹೊಲ್ದಲ್ಲಿ ಅವಾಗ ತಾನೇ ಬೆಳೆದಿರುವಂಥ ಕ್ಯಾ ಕ್ಯಾ ರಾಗಿಯಲ್ಲಿ ಮುದ್ದೆ ಮಾಡಿದ್ರೆ ಕೆಂಪು ಕೆಂಪ್ಗೆ ಇರುತ್ತೆ ಅದು ತಿನ್ನೋದು ನನಗೆ ತುಂಬ ತುಂಬ ಏನು ಇಷ್ಟ ಮತ್ತು ಮುದ್ದೆ ರಾಗಿ ಮುದ್ದೆ ಮುದ್ದೆ ಮಾಡಲಿಲ್ಲ ಅಂತ ಅಂದರೆ ಆ ರಾಗಿಹಿಟ್ಟಲ್ಲೇ ನಾನು ಮುದ್ದೆ ಮಾಡೋ ಹಿಟ್ಟಲ್ಲೇ ನಾನು ಒಂದು ರೊಟ್ಟಿ ಥರ ಮಾಡಿ ತಿಂತೀನಿ ಆ ರಾಗಿ ಮುದ್ದೆ ಬೇಕು ಇಲ್ಲಾಂದರೆ ರಾಗಿ ರೊಟ್ಟಿ ಬೇಕು ಅದಂದರೆ ನನಗೆ ತುಂಬ ಇಷ್ಟ ಮತ್ತು ಮುದ್ದೆ ಉಪ್ಸಾರು ಬಸ್ಸಾರು ಮೊಸ್ಸೊಪ್ಪು ಇಡ್ಲಿ ಸಾಂಬಾರು ಇಡ್ಲಿ ಸಾಂಬಾರ್ ಚಟ್ನಿ ಇವು ನನಗೆ ತುಂಬ ತುಂಬ ಇಷ್ಟ ಏನಕ್ಕೆ ಇಷ್ಟ ಅಂದರೆ ಅಷ್ಟು ಇಷ್ಟ ಅಂದರೆ ನನಗೆ ತುಂಬ ರುಚಿ ಇರುತ್ತೆ ಮತ್ತು ಬೇಗ ನುಂಗೋಕೆ ಮುದ್ದೆ ತಿನ್ನುವಾಗ ನನಗೆ ಬೇಗ ಹೋಗಿಬಿಡುತ್ತೆ ಒಳಗಡೆ ಈ ಬೇ ಮುದ್ದೆ ಅಷ್ಟು ಒಂದು ತೃಪ್ತಿ ನನಗೆ ಯಾವುದ್ರಲ್ಲು ಸಿಗೋದಿಲ್ಲ ಮುದ್ದೆ ಮುದ್ದೆ ಆರೋಗ್ಯವಾಗಿರುತ್ತೆ ಮುದ್ದೆ ಹೆಲ್ತಿಗೆ ಒಂದು ಬಲ ಕೊಡುತ್ತೆ ಮುದ್ದೆಯಿಂದ ನಮಗೆ ಆರೋಗ್ಯ ಸಿಗುತ್ತೆ